ನಾನು ಹಳೆಯ ತಲೆಮಾರು ಹಾಗೂ ಯುವ ತಲೆಮಾರಿನ ನಡುವೆ ಸಮತೋಲನ ಸಾಧಿಸಿದ ಸಾಧಿಸಲು ಯತ್ನಿಸುವ ಮಧ್ಯಮ ತಲೆಮಾರಿಗೆ ಸಂಬಂಧ ಪಟ್ಟವಳು ಈಗಿನ ಚಿಕ್ಕ ಮಕ್ಕಳು ಅಂದರೆ ಅವರು ಏನಾದರೂ ಹೇಳಿದ್ರೆ ಉಲ್ಟಾ ಜವಾಬನ್ನು ಕೊಡ್ತವೆ ಆದರೆ ನಾವೆಲ್ಲ ಚಿಕ್ಕವರು ಇದ್ದಾಗ ನಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಹೇಳಿದ್ರೆ ನಾವು ಏನು ಹೇಳ್ತಿರಲಿಲ್ಲ ಅವ್ರು ಹೇಳ್ದಂಗೆ ಕೇಳ್ತಿದ್ವಿ ಆಮೇಲೆ ನಾವು ಐದಾರು ಗಂಟೆ ಅನ್ನುವಷ್ಟೊತ್ತಿಗೆ ಮನೆಗೆ ಬರ್ತಿದ್ವಿ ಈಗಿನ ಮಕ್ಳು ಹಾಗಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ ಅವರು ದೊಡ್ಡವ್ರು ಹೇಳಿದ ಮಾತನ್ನೆಲ್ಲ ಚೆನ್ನಾಗಿ ಕೇಳೋಲ್ಲ ಮತ್ತು ಹಿಂದಿನ ಕಾಲದವ್ರು ಅಷ್ಟು ಹಳೆ ತಲೆಮಾರ್ನವ್ರಿಗೆ ಅಷ್ಟು ಮೊಬೈಲು ಲ್ಯಾಪ್ಟಾಪು ಮತ್ತು ತಂತ್ರಜ್ಞಾನದ ಬಗ್ಗೆ ಅಷ್ಟು ಜ್ಞಾನ ಇರಲಿಲ್ಲ ಈಗಿಂದು ನಮಗೆ ಸ್ವಲ್ಪ ಇದೆ ಆದರೆ ನಮ್ಮ ಮಕ್ಕಳು ಚಿಕ್ಕವ್ರಿಂದ ನಮ್ಮ ಚಿಕ್ಕವರು ಇದ್ದರು ಅವರು ಎಷ್ಟು ಬೇಗ ಕಲಿತಾರೆ ಆದರೆ ನಮಗೆ ಸ್ವಲ್ಪ ಸಮಯ ತೊಕೊತಿದ್ವಿ ಅವರು ಲ್ಯಾಪ್ಟಾಪನ್ನ ಇಂಟರ್ನೆಟಲ್ಲಿ ಏನೇನು ಮಾಡಬೇಕು ಅದೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅವರು ಹೇಳಿಕೊಡ್ಬೇಕು ಇವಾಗ ನಾವು ಹಳೆಯ ತರ್ಮಾ ತಲೆಮಾರಿಗೆ ನಮಗೆ ನಾವು ಎಷ್ಟು ಚೆನ್ನಾಗಿ ಕಲಿತಿದ್ವಿ ನೋಡಿ ಹಾಗೆ ಅವರಿಗೂ ಹೇಳಿಕೊಡ್ಬೇಕು ಅವರು ಜ ಅವರನ್ನು ನಮ್ಮ ಜೊತೆಗೆ ಕರ್ಕೋಬೇಕು ಮತ್ತು ಈಗಿನ ಮಕ್ಕಳು ತುಂಬ ಏನು ಬೇಗ ಬೇಗ ಮಾಡ್ತಾರೆ ಬೇಗ ಬೇಗ ಕಲಿತಾರೆ ಆದರೆ ನಮಗೆ ಸ್ವಲ್ಪ ಸಮಯ ತೊಕೊತಿದ್ವಿ ಆಮೇಲೆ ನಮ್ಮ ನಾವು ಕಲಿತಿರೋ ಸಿಲೆಬಸ್ಸು ನಾವು ಓದಿರೋದು ಮತ್ತು ಈಗಿನ ಮಕ್ಳಿಗೆ ಇರೋದು ತುಂಬ ವ್ಯತ್ಯಾಸ ಇದೆ ಅವರಿಗೆ ಶಿಕ್ಷಕ್ರು ಹೇಳಿದ್ದೆಲ್ಲ ನಮಗೆಲ್ಲ ಚಿಕ್ಕವ್ರಲ್ಲಿ ಇದ್ವು ಇರಬೇಕಾದ್ರೆಲ್ಲ ಟೀಚರ್ಸ್ ಎಲ್ಲ ಹೊಡಿತಿದ್ದರು ಅದೇನು ದೊಡ್ಡ ವಿಷಯನೇ ಅಲ್ಲ ಆದರೆ ಈಗಿನ ಮಕ್ಳಿಗೆ ಹೊಡೆದ್ರೆ ಅದೇ ಒಂದು ದೊಡ್ಡ ವಿಷಯ ಆಗಿಬಿಡತ್ತೆ ಅವರಿಗೆ ಏನು ಹೇಳಬಾರ್ದು ಆ ಥರ ಆ ಥರ ಯೋಚನೆ ಮಾಡ್ತಾರೆ ಮಕ್ಕಳು ನಾವು ಯಾಕೆ ಹೇಳ್ತೀವಿ ಏನು ಉದ್ದೇಶ ಇದೆ ಅದೆಲ್ಲ ಯೋಚನೆನೇ ಮಾಡೋಲ್ಲ ಈಗಿನ ಮಕ್ಕಳು